ನಾವು ಹೊರಾಂಗಣದ ನೀರಿನಲ್ಲಿ ಈಜುವಾಗ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗ್ತದೆ ನಾವು ಕೆರೆಯಲ್ಲಿ ಈಜುವುದಾದರೆ ಅಲ್ಲಿ ಹೆಚ್ಚು ಆಳ ಇರುವ ಜಾಗಕ್ಕೆ ಹೋಗಬಾರದು ಇನ್ನು ನದಿಗಳಲ್ಲಿ ಈಜುವುದಾದರೆ ತುಂಬ ಜಾಗ್ರತೆಯಿಂದ ಇರಬೇಕು ನದಿ ನೀರು ರಭಸದಿಂದ ಹರೀತಿದ್ರೆ ಅಲ್ಲಿ ಈಜಲಿಕ್ಕೇ ಹೋಗಬಾರದು ಎಲ್ಲಕ್ಕಿಂತ ಹೆಚ್ಚಾಗಿ ಹೊರಾಂಗಣದಲ್ಲಿ ಮುಖ್ಯವಾಗಿ ಈ ಸಮುದ್ರ ನೀರಲ್ಲಿ ಆಟ ಆಡ್ತಾ ಈಜಾಡ್ತಾ ತುಂಬ ಮುಂದೆ ಹೋಗಲೇಬಾರದು ನಾವು ಈಜು ಕಲಿಯುವಾಗ ಹೊರಾಂಗಣದಲ್ಲಿ ಕಲಿಯುವುದಾದರೆ ತುಂಬ ಆಳ ಇರುವ ಕೆರೆಗಳಲ್ಲಿ ಕಲಿಯಲಿಕ್ಕೆ ಹೋಗಬಾರದು ಇನ್ನು ಇಂಥಾ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಯುವ ಜಾಗಗಳಲ್ಲಿ ಈಜುವಾಗ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗ್ತದೆ ಕೆಲವೊಮ್ಮೆ ನಾವು ಈಜುವ ಜಾಗಗಳಲ್ಲಿ ಪಾಚಿ ಇರ್ತದೆ ಇನ್ನು ಕೆಲವು ಕಡೆ ನುಣುಪಾದ ಕಲ್ಲುಗಳು ಇರ್ತದೆ ಅವುಗಳ ಮೇಲೆ ಕಾಲಿಟ್ಟರೆ ಜಾರ್ತದೆ ಹಾಗೆ ರಭಸವಾದ ನೀರಿನ ಹರಿವು ಇರುವ ಜಾಗಗಳಲ್ಲಿ ಈಜಾಡಲು ಹೋದರೆ ನೀರಿನ ರಭಸಕ್ಕೆ ಈಜಲಿಕ್ಕೆ ಆಗದೆ ನೀರಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆ ಹೆಚ್ಚು